ನಮ್ಮ ರೈತರು ಬೆಳೆದಂಥ ಯಾವುದೇ ಬೆಳೆ ಇರಲಿ ಈಗ ರೈತರು ಆಸ್ತಿಯ ಹಕ್ಕು ಮತ್ತು ಭೂಸ್ವಾಮ್ಯವನ್ನು ಪಡೆಯುವಲ್ಲಿ ಸವಾಲುಗಳು ಏನಪ್ಪಾ ಅಂದರೆ ಆಸ್ತಿಯ ಮೇಲೆ ರೈತರು ಒಬ್ಬರಿಗೊಬ್ಬರು ಸಮನಾಗಿ ತಮ್ಮದೇ ಆದಂಥ ಒಂದು ಆಸ್ತಿಯಲ್ಲಿ ಬೆಳೇನ ಬೆಳಿಬೇಕು ಈಗ ಆಸ್ತಿ ಹಕ್ಕು ಏನಪ್ಪಾ ಅಂದರೆ ಈಗ ತಮ್ಮದು ಐ ಉದಾಹರ್ಣೆ ಈಗ ಐದು ಎಕ್ರೆ ಭೂಮಿ ಇರುತ್ತೆ ಐದು ಎಕ್ರೆ ಭೂಮಿ ಅಂತ ನೋಡ್ಕೊಂಡ್ ತಾವು ತಮ್ಮ ಹಕ್ಕು ಎಲ್ಲಿವರೆಗೆ ಇತ್ತು ಅಲ್ಲಿವರೆಗೆ ಬೆಳೀತಾ ಹೋಗ್ಬೋದು ಆಮೇಲೆ ತಮ್ಮದು ಯಾವುದೇ ಭೂ ಒಂದು ರೈತರು ಭೂಮಿಯಲ್ಲಿ ಭೂಮಿ ಪರ ಬೆಳೀಬೇಕಾದ್ರೆ ರೈತರು ತಮಗೆ ಮೊದಲು ಒಂದು ಬೀಜ ಬೇಕು ಬೀಜ ಗೊಬ್ಬರ ಹಾಗೂ ಸಿಂಪಡಿಸುವ ಎಣ್ಣೆಗಳು ಎಲ್ಲವೂ ಬೇಕು ಹೀಗಾಗಿ ರೈತರಿಗೆ ಎಲ್ಲ ಅನುಕೂಲ ಮಾಡ್ಕೊಂಡು ಸರಿ ಕೆಲವೊಂದ್ಸರಿ ತಮ್ಮ ಕೈಯಲ್ಲಿ ಆಗದೇ ಇರೋ ಟೈಮಲ್ಲಿ ಸರ್ಕಾರ ಸವಲತ್ತನ್ನು ಪಡೀಬೇಕಾಗುತ್ತೆ ಈಗ ಇದ್ದಂಥ ರೈತರು ಏನು ಮಾಡ್ತಾರೆ ಬೆ ತಾವು ತಮ್ಮ ಅನುಕೂಲತೆಯ ಯಾವುದೇ ಬೆಳೆ ಇರಲಿ ಶೇಂಗಾ ಕಡಲೆ ಉದ್ದು ಸೂರ್ಯಕಾಂತಿ ಯಾವುದೇ ಬೆಳೀತಾರೆ ಬೆಳೀತಾರೆ ತಮ್ಮ ಅನುಕೂಲತೆ ಕೆಲವು ಅನ್ಕೂಲದವ್ರಿಗೆ ಸಾಲವಾಗಿ ಪಡ್ದುಕೋತಾರೆ ಕೆ ಸರ್ಕಾರದಿಂದ ಪಡೆದುಕೊಂಡು ಸರ್ಕಾರದಿಂದ ತಮ್ಮ ಬೆಳೆಯನ್ನು ಬೆಳೀತಾರೆ ಈಗ ಕೆಲವು ನಾವು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ರೈತ ಫಸಲ್ ಭೀಮಾ ಯೋಜನೆ ಅಂತೇಳಿ ಪ್ರಧಾನ ಮಂತ್ರಿಯವರ ಈಗ ವರ್ಷಕ್ಕೆ ತಿಂಗಳು ನಮ್ಮ ಮೂರು ಕಂತು ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿಗೆ ಒಂದು ಕಂತು ಎರಡು ಸಾವಿರ ಒಂದು ಕಂತು ಎರಡು ಸಾವಿರ ಒಂದು ಕಂತು ಒಂದು ವರ್ಷಕ್ಕೆ ಆರು ಸಾವುರ ಪಡೆದುಕೊಂಡು ರೈತರು ತಮ್ಮ ಬೆಳೆಯನ್ನು ಈ ಫೇಲಾದಲ್ಲಿ ಈಗ ಬೆಳೆ ಲಾಸಾದಲ್ಲಿ ಆ ಬೆಳೆ ಪ ಪ ತಮ್ಮ ಒಂದು ಸಹಾಯವನ್ನು ಕೇಂದ್ರ ಫಸಲ್ ಭೀಮಾ ಯೋಜನೆ ಅಂತಂದು ತಗೊತಾರೆ ಈಗ ರೈತರು ತಾವು ಮೊದಲು ಭೂಮಿಯನ್ನು ಹದಗೊಳಿಸಿಕೊಳ್ಬೇಕು ಹದಗೊಳಿಸಿಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಮಾರೆ ಒಂದು ಒಂದು ರಂಟೆ ಕುಂಟೆ ಹೊಡೆದು ಅದಕ್ಕೆ ಬೆಳೆಯನ್ನು ಬೆಳೆದು ನೀರು ಸಿಂಪಡಿಸ್ತಾ ಹೋಗ್ಬೇಕ್ ನೀರು ಸಿಂಪಡ್ಸಾದಮೇಲೆ ರೈತರು ತಾವು ಬೆಳೆದಂಥ ಬೆಳೆಯಲ್ಲಿ ಆ ಬೆಳೆ ಹೇಗೆ ಬಂದಿದೆ ಹೇಗೆಲ್ಲಾ ಅದಕ್ಕೆ ಏನಾದರೂ ಬೇಕು ಏನೇನೆಲ್ಲ ಎಲ್ಲ ಅಷ್ಟು ಅದು ಒಂದು ಕಾಳಜಿ ತೆಗೆದುಕೊಳ್ಳಬೇಕು ಆಮೇಲೆ ಬೆಳೆ ಸರಿಯಾಗಿ ಬಂದರೆ ನಾವು ಇನ್ನೊಬ್ಬರಿಗೆ ಹಂಚಿ ಒಂದು ಮ ತ ಮ ಹೀಗೆ ಬೆಳೆ ಬಂದ ರೀತಿಯಲ್ಲಿ ತಾವು ಮಾರುಕಟ್ಟೆಯಲ್ಲಿ ಮಾರಲು ಹೋಗಬೇಕು ಮಾರುಕಟ್ಟೆಗೆ ಹೋದ್ಮೇಲೆ ಈಗ ಒಂದು ಒಂದು ಉದಾಹರಣೆ ತಿಳ್ಕೊಂಡ್ರೆ ಒಂದು ಈರುಳ್ಳಿ ಬೆಲೆ ಈಗ ಈರುಳ್ಳಿ ಒಮ್ಮೆ ರೇಟು ಜಾಸ್ತಿ ಆಗುತ್ತೆ ಒಮ್ಮೆ ಕಡಿಮೆ ಆಗುತ್ತದೆ ಜಾಸ್ತಿ ಆದರೆ ರೈತರಿಗ್ ಅನುಕೂಲ ಕಡಿಮೆ ಆದರೆ ರೈತರಿಗೆ ಒಂದು ತೊ ಲುಕ್ಸಾನಾಗ್ತದೆ ಹೀಗಾಗಿ ರೈತರು ಸರಿಯಾಗಿ ಮಾರುಕಟ್ಟೇಯೂ ಬೇಕಾಗುತ್ತೆ ಸರ್ಕಾರದಿಂದ ಒಂದು ಅನುಕೂಲ ಮಾಡಿ ಕೊಡಬೇಕಾಗುತ್ತದೆ ಸರ್ಕಾರದ ಸೌಲಭ್ಯ ತೆಗೆದುಕೊಳ್ಳಬೇಕು ರೈತರು ತೆಗೆದುಕೊಂಡು ಒಂದು ಉತ್ತಮ ಫಸಲನ್ನು ಬೆಳೆದು ಎಲ್ಲರು ಮಾರುಕಟ್ಟೇಲಿ ಮಾರಿ ಒಂದು ಒಳ್ಳೆಯ ಬೆಳೆಯನ್ನು ಬೆಂಬಲ ಬೆಲೆಯನ್ನು ಪಡೆದುಕೊಳ್ಬೇಕು ರೈತರು ತಮಗಾಗಿ ಇರುವ ಒಂದು ಸರ್ಕಾರದ ಸೌಲತ್ತನ್ನು ಪಡೆದುಕೊಳ್ಳಬೇಕು ರೈತರು ಯಾವುದೇ ಭಾಗದ ರೈತರಿರಲಿ ಈಗ ಮಗ್ಗಲು ತಮಗೆ ಗೊತ್ತಿದ್ದ ಮಗ್ಗಲ ಭೂ ಭೂಮಿಯ ಮಗ್ಗಲ ಹೊಲ ತೆಗೆದ್ಕೊಂಡು ಹೋಗಿ ಅವರು ರೈತರು ಏನು ಬೆಳ್ದಿರ್ತಾನೆ ಏನಿಲ್ಲ ನಾವೇನು ಬೆಳ್ದಿರ್ತೀವಿ ಅವ್ರೇನು ಬೆಳೀತಾರೆ ಒಬ್ರಿಗೊಬ್ಬರು ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳಬೇಕು ಮಾಡಿಕೊಂಡು ತಮ್ಮ ಬೆಳೆಯಲ್ಲಿ ಬೆಳೆದಂಥ ಒಂದು ನಾವು ಈ ರೀತಿಯಲ್ಲಿ ಬೆಳೆ ಬೆಳ್ದಿದೀವಿ ನೀವು ಯಾವ ರೀತಿ ಬೆಳ್ದಿದೀರಿ ಒಂದಕ್ಕೊಂದು ಇದೊಂದು ವಿಮರ್ಶೆ ಮಾಡುತ್ತಾ ಹೋಗಬೇಕು ಹಾಗೆಯೇ ರೈತರು ಬೆಳೆದಂಥ ಎಲ್ಲ ಬೆಳೆಗಳನ್ನು ತೆಗೆದುಕೊಂಡು ಬಂದು ತಾವು ಒಂದು ಉತ್ತಮ ಬೆಳೆಯನ್ನು ಬೆಳೆದು ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಹಾಗೂ ಸರ್ಕಾರದಿಂದ ಪಡೆದಂಥ ಸೌಲಭ್ಯಗಳನ್ನು ಪಡೆದುಕೊಂಡು ರೈತರು ತಾವು ಒಬ್ರಿಗೊಬ್ಬರು ದ ದೇಶ ರೈತರ ಬೆನ್ನೆಲುಬು ಅಂತಾರೆ ರೈತನಿಗಾಗಿ ನಾವು ಯಾವುದೇ ಒಂದು ಒಂದು ಅನುಕೂಲ ಮಾಡಿ ಕೊಟ್ಟರೆ ರೈತರಿಗೆ ಅನುಕೂಲ ದೇಶಕ್ಕೂ ಅನುಕೂಲ ಜನರಿಗೂ ಅನುಕೂಲ ರೈತರು ಭೂಮಿ ಪ್ರಕರಣದಲ್ಲಿ ಈ ಭೂ ವಿವಾದ ನಮ್ಮ ಜಮೀನು ಇಷ್ಟೇ ಇದೆ ನಮ್ಮ ಜಮೀನಿನಲ್ಲಿ ನೀವು ಯಾಕೆ ಹೆಚ್ಚಿಗ್ ಬಂದಿರಿ ಅಂತಂದೇಳಿ ಒಂದು ಭೂ ವಿವಾದದ ಒಂದು ಪ್ರಕರಣ ಇರುತ್ತೆ ಅದನ್ನು ಸರಿಯಾಗಿ ತೆಗೆದುಕೊಂಡು ಹೋಗಿ ಸರ್ಕಾರದಹತ್ರ ನಮ್ಮ ಭೂಮಿ ಉದಾಹರಣೆಗೆ ಐದು ಎಕ್ರೆ ಇದೆ ಅಂತ ಐದು ಎಕ್ರೆಯಲ್ಲಿ ತಾವು ಬೆಳ್ಕೊಳ್ಳಬೇಕು ಈಗ ವಾಮೇ ಹೆಚ್ಚಿಗೆ ನಮ್ಮದು ಇಷ್ಟೇ ಜಾಸ್ತಿ ಇದೆ ಅಂತಂದು ಹೇಳಿ ಒಂದು ಯಾವುದೇ ಇರಲಿ ಸಲಹೆಯನ್ನು ತೆಗೆದುಕೊಂಡು ಸರ್ಕಾರ್ದಿಂದ ಪಡೆದ್ಕೊಂಡು ತಾವು ತಮ್ಮ ಭೂಮಿಯಲ್ಲಿ ಬೆಳೆದರೆ ತಮಗೂ ಅನುಕೂಲ ರೈತರಿಗೂ ಅನುಕೂಲ ದೇಶಕ್ಕೂ ಅನುಕೂಲ ಈಗ ರೈತರು ತಮ್ಮ ಯಾವುದೇ ಜಮೀನಿರಲಿ ಒಂದು ಬೆಳೇನ ಬೆಳೆದು ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರ್ಣ ಕೂಡಿಸ್ಕೊಂಡು ಒಂದು ದೇಶದ ಪ್ರಗತಿಗೆ ಒಂದು ಒಳ್ಳೆಯ ಆಶಾದಾಯಕ ಒಂದು ರೈತಾಪಿ ಜನರು ಇರಬೇಕು ಹಾಗಾಗಿ ನಾವು ಸಾಮಾನ್ಯ ಜನರಲ್ಲಿ ಈಗ ರೈತರು ಒಬ್ಬರಿಗೊಬ್ಬರು ಕಷ್ಟ ಕಾರ್ಪಣ್ಯವನ್ ನೋಡ್ತೇವೆ ಎಷ್ಟು ಮಳೆ ಇಲ್ಲ ಬೆಳೆ ಇಲ್ಲ ಏನ್ರೀ ಹೀಗಾಗಿ ರೈತರು ಭಾಳ ತೊಂದರೇಲಿ ಸಿಲುಕ್ತಾರೆ ಹೀಗಾಗಿ ಸರ್ಕಾರದಿಂದ ಪಡೆದಂಥ ಅನೇಕ ಸವಲತ್ತುಗಳು ಪಡೀಬೇಕು ಪ್ರಧಾನ ಮಂತ್ರಿಯವರ ಒಂದು ಒಂದು ಫಸಲ್ ಭೀಮಾವನ್ನು ಪಡೆದುಕೊಂಡು ರೈತರು ತಾವು ಒಂದು ಒಂದು ಯಾವುದೇ ಆಹಾರ ಧಾನ್ಯವಿರಲಿ ಒಂದು ಉದಾಹರ್ಣೆಗೆ ಜೋಳ ಕಡಲೆ ಸಜ್ಜೆ ಯಾವುದೇ ಇರಲಿ ಪಡೆದುಕೊಂಡು ತಾವು ಒಂದು ಬೇಕು ಇನ್ನೊಬ್ಬ ರೈತರಿಗೂ ಒಂದು ಕೊಡಬೇಕು ಕೊಟ್ಟು ಆ ಜೀವನ ಸಾಗಿಸುತ್ತಾ ಹೋಗಿ ಎಲ್ಲರಿಗೂ ಒಬ್ಬರಿಗೂ ತೊಂದ್ರೆ ತೊಂದರೆ ಆಗದಂತೆ ಆಹಾರದಿಂದ ಒಂದು ಆರೋಗ್ಯವಾಗಿರುವಂತೆ ತಾವು ರೈತರಲ್ಲಿ ಕೇಳ್ಕೊಳ್ಬೇಕು ಹಾಗೂ ಸರ್ಕಾರದಿಂದ ಬರುವಂಥ ನೀರಿನ ಪಂಪ್ ಶೆಟ್ ಇರಲಿ ಒಂದು ಜಲ ನೀರು ಬಗ್ಗೆ ರೈತರು ಒಂದು ಸರ್ಕಾರದಿಂದ ಬೋರ್ವೆಲ್ ಹಾಕಿಸಿ ತಮಗೆ ಬೇಕಾಗುವಂಥ ಒಂದು ಸಲಕರ್ಣೆ ಪಡೆದುಕೊಂಡು ತಮ್ಮ ಒಂದು ಬೆಳೆಯನ್ನು ಬೆಳೆದು ರೈತರು ದೇಶಕ್ಕೆ ಮಾದರಿಯಾಬೇಕು ತಮಗೂ ಒಂದು ಅನುಕೂಲವಾಗುವಂತೆ ಒಬ್ಬರಿಗೊಬ್ಬರು ಒಂದು ಸಮನಾಗಿ ಒಂದು ಭೂಮಿ ಪ್ರಕರಣದಲ್ಲಿ ಜನರಿರ್ಲಿ ಹಾಗೂ ಆಸ್ತಿ ಹಕ್ಕಿರ್ಲಿ ಎಲ್ಲರೂ ಒಬ್ರಿಗೊಬ್ಬರು ಸುಧಾರಿಸ್ಕೊಂಡು ಮಾಡಿ ದೇಶದ ಪ್ರಗತಿಗೆ ಒಂದು ಉನ್ನತ ಉನ್ನತ ಮಟ್ಟಕ್ಕೇರಲು ತಾವು ಸಹಾಯ ಆಗಬೇಕು ಹೀಗಾಗಿ ರೈತರು ತಾವು ಬೆಳೆದಂಥ ಬೆಳೆಯಲ್ಲಿ ಸಿಂಹ ಪಾಲು ಸರ್ಕಾರದ ತೆರಿಗೆಗೆ ಕಟ್ಟಬೇಕು ಸರ್ಕಾರಕ್ಕೆ ಒಂದು ಮಾಡಿದ್ದ ಉಪಕಾರಕ್ಕೆ ತಾವು ಪ್ರತ್ಯುಪಕಾರ ಮಾಡಬೇಕು ಹಾಗೂ ಜನರು ಒಬ್ರಿಗೊಬ್ಬರು ಸಮನಾಗಿ ಒಂದು ಬೆಳೆ ಬೆಳೆದು ಸರಿಯಾದ ರೀತಿಯಲ್ಲಿ ಭೂಮಿಯನ್ನು ಉಳುತ್ತಾ ಉಳುವವನೇ ಭೂಮಿ ಒಡೆಯ ಎಂಬ ಒಂದು ನೀತಿಯಂತೆ ಸರ್ಕಾರವು ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಸರ್ಕಾರದಿಂದ ಒಂದು ಸವಲತ್ತು ಪಡೆದುಕೊಂಡು ಭೂಮಿ ಬೆಳೆದು ಆ ದೇಶದ ಪ್ರಗತಿಗೆ ಒಂದು ಕಾರಣವಾಗಬೇಕು ಜನರು ತಮ್ಮಲ್ಲಿ ಬೇಧ ಭಾವ ಮರೆತು ತಾವು ಬೆಳೆದ ಆಹಾರದಲ್ಲಿ ಇದು ಆಹಾರವು ಒಂದು ಒಳ್ಳೆ ರೀತಿ ಇದೆಯಾ ಒಂದು ಸರಿಯಾಗಿ ಬೆಳೆಯುತ್ತೆ ಯಾವ ರೀತಿ ಇದೆ ಅಂತ ಒಂದು ಒಂದು ಪರಾಮರ್ಶೆ ಮಾಡಿಕೊಂಡು ರೈತರು ತಮ್ಮ ಜೀವನ ನಡೆಸುತ್ತಾ ಸಾಗಬೇಕು ಹಾಗಾದರೆ ದೇಶಕ್ಕೆ ತಾವು ಒಂದು ಕೊಟ್ಟಂಥ ಒಂದು ಕೊಡುಗೆ ಏನಿದೆ ಅದು ದೇಶದ ಪ್ರಗತಿಗೆ ಒಂದು ಒಳ್ಳೆಯ ಆಶಾದಾಯಕ ಒಂದು ಆಗಬೇಕು ಹೀಗಾಗಿ ಜನರು ತಮ್ಮ ರೈತಾಪಿ ವರ್ಗದ ಜನರಿಗೆ ಹೆಚ್ಚಿಗೆ ಹೇಳೋದಂದ್ರೆ ಒಂದು ಒಳ್ಳೆ ಬೆಳೆಯನ್ನು ಬೆಳೆಯುತ್ತಾ ಇಡೀ ದೇಶದ ಪ್ರಗತಿಗೆ ಮಾರ್ಗ ಆಗಿ ಆರೋಗ್ಯದಾಯಕ ಬೆಳೆಯನ್ನು ಬೆಳೀಬೇಕು ಎಲ್ಲರೂ ಕು ಸುಖ ಶಾಂತಿ ಸಮೃದ್ಧಿ ಇರುವಂತೆ ಒಂದು ದೇಶದ ಪ್ರಗತಿಗೆ ಒಂದು ಕಾರಣ ಕಾರಣೀಭೂತರಾಗಬೇಕು ರೈತರಲ್ಲಿ ಕೇಳಿಕೊಳ್ಳೋದಂದ್ರೆ ತಮ್ಮ ಆಸ್ತಿಯೇ ಆಗಿರಲಿ ಭೂಸ್ವಾಮ್ಯದ್ ಬಗ್ಗೆ ಇರಲಿ ರೈತರು ಯಾವುದೇ ಸವಾಲುಗಳನ್ನು ತಂದು ಈ ಒಂದು ಒಳ್ಳೆಯ ರೀತಿಯಲ್ಲಿ ಸವಾಲನ್ನು ಸವಾಲನ್ನು ಬಗೆಹರಿಸುತ್ತಾ ಹೋಗಿ ಹಾಗೂ ಭೂಮಿ ಪ್ರಕರಣದಲ್ಲಿ ಜನರು ಒಬ್ಬರಿಗೊಬ್ಬರು ಸಮನಾಗಿ ಮಾಡಿಕೊಂಡು ಒಂದು ಉತ್ತಮದಾಯಕವಾದ ಒಂದು ಕಾರ್ಯದಲ್ಲಿ ತೊಡಗಿ ಒಂದು ದೇಶಕ್ಕೆ ಒಳ್ಳೆಯ ಆಹಾರವನ್ನು ಕೊಟ್ಟು ದೇಶದ ಆಹಾರ ಬದ್ಧತೆಗೆ ಒಂದು ಕಾರಣೀಭೂತರಾಗಬೇಕು ಹೀಗಾಗಿ ನಾವು ದೆ ಜನರ ರೈತಾಪಿ ವರ್ಗದವ್ರಿಗೆ ಹೇಳೋದಂದ್ರೆ ರೈತಾಪಿ ವರ್ಗದ ಜನರು ಭಾಳ ಕಷ್ಟಪಟ್ಟು ದುಡೀತಾರೆ ಹೀಗಾಗಿ ಅವರಿಗೆ ಬೆಂಬಲ ಬೆಲೆ ಸಿಗೋದಕ್ಕೆ ಸರ್ಕಾರದ ಮೊರೆ ಹೋಗ್ಲೇಬೇಕಾಗುತ್ತದೆ ಸರ್ಕಾರವು ಅನೇಕ ಸೌಲಭ್ಯಗಳನ್ನು ಕೊಟ್ಟು ರೈತಾಪಿ ವರ್ಗದ ಮಾರುಕಟ್ಟೇಲಿ ಒಳ್ಳೆ ಉತ್ತಮ ಬೆಲೆಯನ್ನು ನೀಡಬೇಕು ಬೆಂಬಲ ಬೆಲೆ ನೀಡಿದರೆ ರೈತರು ಒಂದು ಸಂತೋಷದಿಂದ ಜೀವನ ನಡೆಸ್ತಾರೆ ಹಾಗೂ ದೇಶಕ್ಕೆ ಒಳ್ಳೆಯ ಆಹಾರ ಕೊಟ್ಟು ಜನರು ಸುಖ ಶಾಂತಿ ಇರುವಂತೆ ಒಂದು ಪ್ರೇರೇಪಣೆಯನ್ನು ನೀಡುತ್ತಾರೆ ಹೀಗಾಗಿ ಜನರಲ್ಲಿ ನಾವು ರೈತಾಪಿ ವರ್ಗದಲ್ಲಿ ಕೇಳ್ಕೊಳೋದಂದ್ರೆ ರೈತರು ಒಬ್ಬರಿಗೊಬ್ಬರು ತಮ್ಮ ಜೀವನ ಮೌಲ್ಯವನ್ನು ಹೆಚ್ಚಿಸುತ್ತಾ ಹೋಗಿ ಹಾಗೂ ರೈತರಿಗೆ ಅನುಕೂಲವಾಗುವಂಥ ಯಾವುದೇ ಬೆಳೆ ಇರಲಿ ತಾವು ಪಡೆದುಕೊಳ್ಳಬೇಕು ರೈತರು ಉತ್ತಮ ಬೆಳೆಯಿಂದ ಬೆಳೆದಂಥ ಒಂದು ಆಹಾರದಲ್ಲಿ ದೇಶದ ಪ್ರಗತಿಗೆ ಮಾ ಒಂದು ಉತ್ತಮ ಆಶಾದಾಯಕವಾಗಿ ಹಾಗೂ ಎಲ್ಲ ಜನರಿಗೂ ಒಂದು ಉತ್ತಮ ಆರೋಗ್ಯ ನೀಡುವಲ್ಲಿ ಒಂದು ಕಾರಣೀಭೂತರಾಗಬೇಕು ರೈತರು ಒಂದು ಭೂಮಿ ಪ್ರಕರಣದಲ್ಲಿ ಜನರು ಯಾವ ರೀತಿ ಸರ್ಕಾರದಿಂದ ಏನೇನು ಪಡೀತಾರೆ ಒಂದು ಒಂದು ಒಂದು ವಿಚಾರನ ಪಡೆದುಕೊಂಡು ಜನರು ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಹೋಗಿ ಜನರಲ್ಲಿ ಒಳ್ಳೆ ಒಳ್ಳೆಯ ನಂಬಿಕೆ ಇಟ್ಟು ದೇಶದ ಪ್ರಗತಿಗೆ ಒಂದು ಆಹಾರವನ್ನು ಬೆಳೆದು ಭದ್ರತೆಯ ಒಂದು ದೃಷ್ಟಿ ಆಹಾರ ಒಂದು ಶಕ್ತಿ ಶಕ್ತಿ ಮನುಷ್ಯನಿಗೆ ಆಹಾರ ಒಂದು ಶಕ್ತಿ ಆ ಶಕ್ತಿಯೇ ಜನರು ಕೊಡಲು ರೈತಾಪಿ ವರ್ಗದ ಜನರು ಕೊಡಬೇಕು ಅಂತ ನಾವು ರೈತಾಪಿ ವರ್ಗದ ಜನರಲ್ಲಿ ದೇಶದ ನಮ್ಮ ನಮ್ಮ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ ಹೀಗಾಗಿ ರೈತನು ಒಳ್ಳೆಯ ರೀತಿಯಲ್ಲಿ ಆಹಾರವನ್ನು ಬೆಳೆಯುತ್ತಾ ಎಲ್ಲ ಜನರಿಗೂ ಸರಿಯಾಗಿ ಸಮನಾಗಿ ಕೊಟ್ಟು ದೇಶದ ಒಂದು ಆರೋಗ್ಯದಾಯಕ ದೇಶ ಕಟ್ಟಲು ಒಂದು ಒಳ್ಳೆಯ ಭದ್ರ ಬುನಾದಿಯನ್ನು ಹಾಕಬೇಕು ಹೀಗಾಗಿ ರೈತರಲ್ಲಿ ನಾವು ಕೇಳೋದಂದ್ರೆ ತಮ್ಮದು ಆಸ್ತಿಯ ಹಕ್ಕಿರ್ಲಿ ಭೂ ವಿವಾದ ಪ್ರಕರಣ ಇರಲಿ ಸರಿಯಾಗಿ ಸಮನಾಗಿ ಬಳಸಿಕೊಂಡು ರೈತ ಒಂದು ದೇಶಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶಕನಾಗಿ ಇಡೀ ದೇಶದ ಪ್ರಗತಿಯ ಮಾರಕನಾಗಿ ದೇಶಕ್ಕೆ ಒಂದು ಒಳ್ಳೆಯ ಒಂದು ಆಹಾರವನ್ನು ಶ್ ಕೊಡುತ್ತಾ ಮಂದು ಮನುಷ್ಯ ಒಂದು ಒಳ್ಳೆಯ ಸ್ಟ್ ಒಂದು ಸ್ಟ್ರಾಂಗ್ ಗಟ್ಟಿಯಾಗಿರಲು ಒಂದು ಆಹಾರವನ್ನು ಕೊಡುತ್ತಾ ಜನರಿಗೆ ಭೂಮೀಲಿ ಬೆಳೆದ ಫಸಲನ್ನು ಒಳ್ಳೆಯ ಮಾರುಕಟ್ಟೆಯಲ್ಲಿ ಬೆಳೆದಂಥ ಒಂದು ರೀತಿಯಲ್ಲಿ ತಾವು ತೆಗೆದುಕೊಂಡು ಹೋಗಿ ಭೂ ಬೆಲೆ ಬೆಳೆಯನ್ನು ಮಾರಿ ಹಾಗೂ ರೈತರು ಯಾವುದೇ ಒಂದು ಆಮಿಷಾಂಕಗೊಳ ಆಮಿಷಾಂಕುಶಗಳಿಗೆ ಒಳಗಾಗದಂತೆ ತಮ್ಮ ಬೆಳೆಯನ್ನು ಚೆನ್ನಾಗಿ ಬೆಳೆದ ಬೆಳೆ ರೀತಿಯಲ್ಲಿ ತಾವು ಒಂದು ದೇಶದ ಪ್ರಗತಿಗೆ ಉತ್ತಮ ಒಬ ಒಳ್ಳೆಯ ರೈತನಾಗಬೇಕಂತ ನಾವು ರೈತರಲ್ಲಿ ಕೇಳುತ್ತೇವೆ ಹಾಗಾಗಿ ರೈತ ನಂಗೆ ಏನು ಆಹಾರ ಕೊಡುತ್ತಾನೋ ನಾವು ರೈತರಿಂದ ಪಡೆದಂಥ ಒಳ್ಳೆಯ ಆಹಾರವನ್ನು ತೆಗೆದುಕೊಂಡು ರೈತರಿಂದ ನಾವು ಹೆಚ್ಚು ಹೆಚ್ಚು ಅನುಕೂಲ ಪಡೆದುಕೊಂಡು ಒಂದು ಒಳ್ಳೆಯ ಆರೋಗ್ಯವಂತ ದೇಶವನ್ನು ಕಟ್ಟಲು ಸಮರ್ಥ ನಾಗರೀಕ ನಾಗರೀಕನಾಗಬೇಕು ಹೀಗಾಗಿ ರೈತನೂ ನಾವು ರೈತರಲ್ಲಿ ಒಳ್ಳೆಯ ಆದಾಯದ ನಾವು ಸರ್ಕಾರದಿಂದ ಯಾವುದೇ ರೀತಿಯ ಪಡೆದ ಸೌಲಭ್ಯ ಇರ್ಬೋದು ಅಥವಾ ಪಂಪ್ ಸೆಟ್ ನೀರಾವರಿ ಬಗ್ಗೆ ಇರ್ಬೋದು ಯಾವುದೇ ಒಂದು ತೆಗೆದುಕೊಂಡು ರೈತ ಬೆಳೆದಲ್ಲಿ ಉತ್ತಮ ಮುಂದಿನ ಪ್ರಜೆಯಾಗಿ ದೇಶವನ್ನು ಜನ ಕಟ್ಟುವಲ್ಲಿ ಒಂದು ಪಾತ್ರ ಆಗಬೇಕು ಹೀಗಾಗಿ ರೈತರಲ್ಲಿ ಕೇಳ್ಕೊಳೋದೇನಂದರೆ ರೈತಾಪಿ ವರ್ಗದ ಜನರು ನಮ್ಮ ದೇಶಕ್ಕೆ ಯಾವುದೇ ಬಡವ ಬಲ್ಲಿದ ಶ್ರೀಮಂತ ಮೇಲು ಕೀಳು ಅಂತ ಅನ್ನುವ ಒಂದು ನಮ್ಮಲ್ಲಿ ಬೇಧ ಭಾವ ಎಣಿಸದೇ ರೈತರು ತಮ್ಮ ಒಂದು ಬೆಳೆದಂಥ ಬೆಳೆಯಲ್ಲಿ ದೇಶಕ್ಕೆ ಒಂದು ಒಳ್ಳೆಯ ಮಾದರಿ ನಾಗರೀಕನಾಗಿ ಒಳ್ಳೆಯ ರೈತನಾಗಿ ಬೆಳೀಲಿ ಅಂತ ನಾವು ರೈತರಲ್ಲಿ ಕೇಳ್ತೀವಿ ಹೀಗಾಗಿ ರೈತರು ತಮ್ಮ ಬೆಳೆದಂಥ ಬೆಳೆಯಲ್ಲಿ ಒಂದು ಎಲ್ಲ ಸರ್ವಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ಜನರಿಗೂ ತಮ್ಮ ಆಹಾರವನ್ನು ಹಂಚುತ್ತಾ ಹೋಗಿ ದೇಶದ ಒಂದು ಉನ್ನತ ಮಟ್ಟಕ್ಕೇರಲು ಒಂದು ಕಾರಣೀಭೂತರಾಗಬೇಕು ರೈತರು ತಮ್ಮಲ್ಲಿದ್ದ ಒಂದು ಪ್ರೀತಿ ಪ್ರೇಮ ಒಂದು ಭ್ರಾತೃತ್ವವನ್ನು ಬೆಳೆಸಿಕೊಂಡು ಆ ದೇಶಕ್ಕೆ ಒಳ್ಳೆಯ ರೈತಾಪಿ ಒಳ್ಳೆಯ ರೈತಾಪಿಯಾಗಿ ಬೆಳೀಲಿ ಅಂತ ನಾವು ರೈತರಲ್ಲಿ ಕೇಳುತ್ತೇವೆ ಹೀಗಾಗಿ ನಾವು ಒಂದು ಪ್ರದೇಶದ ಆಸ್ತಿಯ ಹಕ್ಕಲ್ಲಿ ಭೂಸ್ವಾಮ್ಯವನ್ನು ಪಡೆವಲ್ಲಿ ಒಳ್ಳೆಯ ಸವಾಲನ್ನು ಸ್ವೀಕರಿಸಿ ಭೂಮಿ ವಿವಾದ ಪ್ರಕರಣದಲ್ಲಿ ಜನರು ಎಷ್ಟು ಸಲಹೆ ಪಡೀತಾರೆ ಅಂತ ನಾವು ನೋಡಿದ್ರೆ ಎಲ್ಲ ಜನರಿಂದಲೂ ಸಹಾಯ ಸಹಕಾರ ಪಡೆದು ಉತ್ತಮ ನಾಗರೀಕನಾಗಿ ದೇಶದ ಒಂದು ಪ್ರಜೆಯಾಗಿ ಬಾಳುತ್ತೇವೆ ಹೀಗಾಗಿ ರೈತಾಪಿ ವರ್ಗದ ಜನರು ತಮ್ಮಲ್ಲಿ ತಾವು ಬೆಳೀಲಿ ಅಂತ ನಾವು ರೈತಾಪಿ ವರ್ಗದ ಜನರಿಗೆ ಒಂದು ಉತ್ತಮ ಸಹಾಯ ಪಡೆಯುವಲ್ಲಿ ಸರ್ಕಾರವು ಒಂದು